ಹ ನನ್ನ ಬದುಕಿನಲ್ಲೀ ಕಲಿತಂಥ ಅತ್ಯಂತ ಪ್ರಮುಖ ಪಾಠಗಳು ತುಂಬ ಇದ್ದಾವೆ ಅದರಲ್ಲಿ ನಾನು ಒಂದು ಪಾಠವನ್ನಾ ನಿಮ್ಮ ಹತ್ರ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಒಂದು ಕುರುಡು ಕಾಂಚಾಣಾ ಅಂತ ಒಂದು ಪಾಠದ ಹೆಸ್ರು ಆ ಕುರುಡು ಕಾಂಚಾಣ ಪಾಠದಲ್ಲಿ ಎರಡು ಬಗೆಯದ್ದನ್ನು ಒಂದು ವಿವರಿಸ್ತಾ ಬರ್ತಾರೆ ಒಂದು ನಿಜವಾದ ದೇವರು ಬರೋ ಅಂಥ ಮನುಷ್ಯರು ಹೇಗಿರ್ತಾರೆ ಇನ್ನೊಂದು ಒಂದು ನಾಟಕವಾಗಿ ಸುಳ್ಳು ಸುಳ್ಳು ದೇವರು ಬರುತ್ತೆ ನನಗೆ ಅಂತ ಜನರನ್ನು ನಂಬಿಸೋ ಅಂಥದ್ದು ಕೂಡ ಇದೆ ಅವ್ರು ಹೇಗಿರ್ತಾರೆ ಅಂತ ಎರಡೂ ಎರಡರದ್ದೂ ಕೂಡ ವ್ಯತ್ಯಾಸವನ್ನು ಆ ಪಾಠದಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಸುಳ್ಳು ದೇವರು ಹೊತ್ಕೊಂಡಿರೊ ಅಂಥವ್ರು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಬಾಣಂತಿ ಇರೋವಂಥ ಹೆಣ್ಣು ಮಗುವಿನ ಆ ಒಂದು ಕಣ್ಣುಗಳನ್ನು ಕಿತ್ತುಕೊಂಡು ಅವರ ಕಣ್ಣುಗಳಲ್ಲಿ ಸರ ಮಾಡಿಕೊಂಡು ಹಾಕ್ಕೊಂಡು ನನಗೆ ದೇವ್ರು ಬರುತ್ತೇ ಅಂತ ಹೇಳಿ ಅವರು ಆ ನಟನೆ ಮಾಡೋವಂಥದ್ದು ಜೊತೆಗೆ ಆ ಹುಟ್ದೇ ಇರೋವಂಥ ಕಂದಮ್ಮನ ಕರುಳನ್ನು ತೆಗೆದ್ಕೊಂಡು ಆ ತಮ್ಮ ಸೊಂಟದ ಪಟ್ಟಿಯನ್ನು ಮಾಡಿಕೊಂಡು ನನಗೆ ದೇವ್ರು ಬರುತ್ತೆ ನಾನು ದೇವರ ರೂಪ ಅಂತ ಹೇಳಿ ಹೇಳ್ಕೊಳೋ ಅಂಥದ್ದು ಸಮಾಜದಲ್ಲಿ ಜೊತೆಗೆ ಕಾಲಿನ ಗೆಜ್ಜೆಗಳನ್ನು ಮಾಡಿಕೊಂಡು ನನಗೆ ದೇವರು ಬರುತ್ತೆ ಅಂತ ಹೇಳಿ ಇರೋ ಅಂಥದ್ದು ಅದು ಬಾಣಂತಿಯ ಆ ಕಾಲುಗೆಜ್ಜೆ ಅವಳು ತುಂಬ ಇಷ್ಟಪಟ್ಟು ಹಾಕ್ಕೊಂಡಿರ್ತಾಳೆ ಆದರೆ ಅದು ಚೆನ್ನಾಗಿದೆ ಅಂತ ಹೇಳಿ ಅವಳಿಂದ ಬಲವಂತವಾಗಿ ಕಿತ್ತುಕೊಂಡು ನಾನು ದೇವ್ರ ಕೇಳ್ತಾ ಇದ್ದಾಳೆ ನೀನು ದೇವ್ರಿಗೆ ಕೊಡಲೇ ಬೇಕು ನೀನು ದೇವ್ರಿಗೆ ಕೊಡಲ್ಲ ಅಂತ ಹೇಳ್ತಿಯಲ್ಲ ಹಾಗೆ ಹೀಗೆ ಅಂತ ಹೇಳಿ ಅವರು ಹಾಕೊಳ್ಳೋ ಅಂತ ನೆಪಕ್ಕೆ ದೇವರ ಒಂದು ಹೆಸ್ರನ್ನು ಹೇಳ್ಬಿಟ್ಟು ಅವರು ಕಿತ್ತುಕೊಂಡು ಹಾಕ್ಕೊಂಡು ಅವರು ನೃತ್ಯ ಮಾಡೋವಂಥದ್ದು ಅದು ಎಲ್ಲ ಒಂದು ಈ ಥರದ್ ಸ್ ಒಂದು ಸಮಾಜದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಈ ಥರ ಜನಗಳು ತುಂಬ ಆಗಿದ್ದಾರೆ ಅನ್ನೋದು ನನಗೆ ಒಂದು ಗುರುತಾಯ್ತು ಸೊ ಅಂಥವ್ರ್ನ ನಾವು ಹೇಗ್ ಗುರುತಿಸ್ಬೇಕು ಹೇಗೆ ಬೇಗ ಗುರುತಿಸಿ ಅವ್ರಲ್ಲಿ ಸತ್ಯ ಇದೆಯಾ ಅಥ್ವಾ ಅಸತ್ಯನಾ ಅನ್ನೋದು ಒಂದು ನನಗೆ ಅವಾಗಿಂದ ನಾನು ಕಲಿತೆ ಆ ಪಾಠದಿಂದ ಇನ್ನೂ ಒಂದು ನಿಜವಾದ ಒಂದು ಜೋಗತಿಗೆ ಬಂದಾಗ ಅವರು ಸಾಮಾನ್ಯವಾಗಿ ಒಂದು ಆಡಂಬರ ಇಲ್ಲದಂತೆ ಸಾಮಾನ್ಯವಾಗಿ ಕೆಲವು ಜನರಿಗೆ ಒಳ್ಳೇದನ್ನು ಬಯಸುತ್ತಾ ಒಳ್ಳೆಯದಾಗ್ಲಿ ಅಂತ ಬಯಸುತ್ತಾ ಅವರೂ ತಮಗೆ ದುಡ್ಡು ಕೊಡಲಿ ಕೊಡದೆ ಇರಲಿ ಅವ್ರು ಏನೂ ಜನರಿಗೆ ಕೆಟ್ಟದ್ದನ್ನು ಬಯ್ಸದೆ ಕೊಟ್ರೂ ಒಳ್ಳೆಯದಾಗ್ಲಿ ಕೊಡದೆ ಇದ್ರೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಬಯಸೋ ಅಂಥ ಆ ಜನಗಳು ಕೂಡ ಇದ್ದಾರೆ ಸೊ ಅಂಥವ್ರಿಗೆ ಇನ್ನು ನಾವು ಬೇಗ ನಂಬಲ್ಲಾ ಬಟ್ ಆ ಸುಳ್ಳು ಹೇಳ್ಕೊಂಡು ನಾನು ನಿಮಗೆ ಇಂಥಾ ಒಂದು ವರವನ್ನು ಮಾಡ್ಕೊಡ್ತೀನಿ ಇಂಥ ಒಂದು ವರವನ್ನು ದೇವ್ರು ಕೇಳ್ತಾ ಇದ್ದಾಳೆ ನಿಮ್ಮಿಂದ ಅನ್ನೋ ಒಂದು ಇದಕ್ಕೆ ಮೂಢನಂಬಿಕೆಗೆ ಜನಗಳು ಹೋಗ್ತಾ ಇರೊವಂಥದ್ದು ಆ ಪಾಠದಲ್ಲಿ ತುಂಬ ಚೆನ್ನಾಗಿ ಪ್ರಸ್ತುತ ಪಡಿಸಿದ್ದಾರೆ ಸೊ ಅಲ್ಲಿ ಒಂದು ಜನಗಳ ನಂಬಿಕೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಜೊತೆಗೆ ಮೂಢನಂಬಿಕೆಗಳಿಗೇ ಜನಗಳು ಮಾರಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಬೇಜಾರು ಕೂಡ ಆ ಪಾಠದಲ್ಲೀ ಇದಾಗುತ್ತೆ ಹಾಗಾಗಿ ನಾನು ಜನ್ರಿಗೆ ಹೇಳೋದೇನು ಅಂತಾ ಹೇಳಿದ್ರೆ ಆ ಪಾಠ ನಾನು ಅರ್ಥ ಮಾಡಿಕೊಂಡಾಗಿಂದ ಫಸ್ಟು ಅದು ಸತ್ಯ ಇದೆಯಾ ಅಸತ್ಯ ಇದೆಯಾ ಅನ್ನೋದನ್ನ ನೀವು ಗುರುತಿಸ್ಬಿಟ್ಟು ಆಮೇಲೆ ಅವರ ಒಂದು ನಂಬಿಕೆಗೆ ಮಗ್ನರಾಗಿರಿ ಅಂತ ಒಂದನ್ನು ಹೇಳ್ತಾ ಬರ್ತಾ ಇದೀನಿ